ಹಲೋ ನಾವು ಅಡುಗೆನೇ ಅಡುಗೆ ಮಾಡೋದು ಚ ನಮಗೆ ಒಂದು ಹದ್ನೈದನೇ ವಯಸ್ಸಿನಿಂದಲೂ ಅಡುಗೆ ಅಂದರೆ ನನಗೆ ತುಂಬನೇ ಇಷ್ಟ ನಮ್ಮ ತಾಯಿ ಮನೆಯಿಂದಲೂ ಅಡುಗೆನೇ ಮಾಡ್ತಾಯಿದ್ದೆ ನಾನು ಅಲ್ಲೂ ನಮ್ಮನೇಲೂ ಮಾಡ್ತೀನಿ ನಾನು ಅಡುಗೆ ಮಾಡೋದನ್ನು ಇಷ್ಟಪಡ್ತಾರೆ ಆದರೆ ನಾನು ಪೌಷ್ಟಿಕವಾಗಿರೋ ಆಹಾರದಲ್ಲೇ ನಾನು ಅಡುಗೆ ಮಾಡೋದು ಆದ್ದರಿಂದ ನಾನು ನಮ್ಮನೆಯಲ್ಲಿ ನಾನು ಮಾಡೋದು ಬಿಸಿಬೇಳೆಬಾತು ಅಂದರೆ ತುಂಬನೇ ಇಷ್ಟ ನಾನು ಬಿಸಿಬೇಳೆಬಾತ್ ಮಾಡೋದು ಈ ರೀತಿ ನಾನು ಬಿಸಿಬೇಳೆಬಾತ್ಗೆ ಫಸ್ಟು ಒಲೆ ಮೇಲೆ ನೀರಿಡ್ತೀನಿ ನೀರಿಟ್ಟು ಬೇಳೆ ಮತ್ತೆ ತರಕಾರಿ ಎಲ್ಲ ಹೆಚ್ಚಿ ಬೀನಿಸು ಗೆಡ್ಡೆಕೋಸು ಆಲೂಗೆಡ್ಡೆ ಮತ್ತು ಟೊಮೊಟೊ ಈರುಳ್ಳಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಕೊತ್ತಂಬ್ರಿ ಸೊಪ್ಪು ಪ್ರತಿಯೊಂದು ಇಷ್ಟು ತರಕಾರಿಗಳೆಲ್ಲ ಹಾಕಿ ತೊಳೆದು ಒಲೆ ಮೇಲಾಕಿ ಕುಕ್ಕರ್ಗೆ ಹಾಕಿ ವಿಶಿಲ್ ಕೂಗಿಸ್ತೀನಿ ವಿಶಿಲ್ ಕೂಗಿ ಬೆಂದ ನಂತರ ಅದನ್ನ ತೆಗೆದು ಅದನ್ನು ನಾನು ಬೇರೆ ಪಾತ್ರೆಯಲ್ಲಿ ಹಾಕಿ ಅದು ಬೇಳೆಗೆ ಮನೇಲೆ ಪೌಡ್ರು ಮಾಡ್ಕೊಳ್ತೀವಿ ನಾವು ಬಿಸಿಬೇಳೆಬಾತ್ ಪೌಡ್ರ್ನ ಆ ಪೌಡ್ರು ಮಾಡಿ ನಾವು ಬಿಸಿಬೇಳೆಬಾತಿಗು ಅನ್ ಕೂಗ್ಸಿರೋದು ಇದರೊಳಗಡೆಗೆ ಬೇರೆ ಅನ್ನ ಮಾಡಿಟ್ಕೊಂಡಿರ್ತೀನಿ ಅನ್ನ ಮಾಡಿಟ್ಕೊಂಡು ಆಮೇಲೆ ಅದನ್ನು ತೆಗ್ದು ಇದ್ರ ಅನ್ನಕ್ಕೆ ಅನ್ನ ಮಾಡಿಟ್ಕೊಂಡಿರೋದನ್ನ ಬೇಯ್ತಾಯಿರೋ ಬೇಳೆ ತರಕಾರಿ ಇದರೊಳಗಡೆ ಹಾಕಿ ಅದಕ್ಕೆ ಮಸಾಲೆ ಪೌಡ್ರ್ ಹಾಕಿ ಮಸಾಲೆ ಪೌಡ್ರ್ ಹಾಕಿ ಸ್ವಲ್ಪ ಹುಣಸೆ ರಸ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ತೀನಿ ಬೇಯಿಸಿ ಅದು ಬೆಂದಮೇಲೆ ಉಪ್ಪು ಸ್ವಲ್ಪ ಹುಣಸೆ ಹಣ್ಣು ಎರಡು ಹಾಕ್ತೀನಿ ಅದಕ್ಕೆ ತಡೆವಷ್ಟು ತಡಿವಷ್ಟಾಕದ್ಮೇಲೆ ಅದರಿಂದ ತಡಿವಷ್ಟಾಕಿ ಅದು ಬೆಂದಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ತೀನಿ ಕೆಮ್ಮು ಅದಕ್ಕೇನಪ್ಪ ಅಂದರೆ ಸಾಸಿವೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಡ್ಲೆಕಾಯಿ ಬೀಜ ಮತ್ತು ಕಡ್ಲೆಕಾಯಿ ಬೀಜ ಹಾಕಿ ಕೊಬ್ಬರಿ ತುರಿ ಎಲ್ಲವನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಬಿಸಿಬೇಳೆಬಾತ್ ಮಾಡ್ತೀನಿ ನಮ್ಮನೆಲಿ ತುಂಬ ಚೆನ್ನಾಗಿಷ್ಟ ಪಡ್ತಾರೆ ಅದನ್ನು ತುಂಬ ಚೆನ್ನಾಗಿ ತಿಂತಾರೆ ಬಿಸಿಬೇಳೆಬಾತ್ ಮಾಡ್ತೀನಿ ಆಮೇಲೆ ಅದ್ಬಿಟ್ರೆ ಮುದ್ದೆ ಮಾಡ್ತೀನಿ ಮುದ್ದೆ ರಾಗಿ ಮುದ್ದೆ ಕುದಿಯೋಕೆ ನೀರಿಟ್ಟು ಅದಕ್ಕೆ ಸ್ವಲ್ಪ ತವ ಬೆಚ್ಚಗಿರೋ ನೀರು ತೊಗೊಂಡು ಅದನ್ನು ಸ್ವಲ್ಪ ರಾಗಿ ಹಸಿಟ್ಟಾಕಿ ಕಲಸಿ ಅದನ್ನು ಕಲಸಿ ಮುದ್ದೆಗೆ ಮಡಗಿರ್ತೀನಲ್ಲ ನೀರು ಅದರೊಳಗಡೆ ಹಾಕಿ ತಿರುಗ್ಸಿ ಹಸಿ ಇಟ್ಟು ಹಾಕಿ ಹಸಿಟ್ಟು ಹಾಕಿ ಅದನ್ನು ಮುದ್ದೆ ಮಾಡ್ತೀನಿ ಮುದ್ದೆ ನೈಸಾಗಿ ಮುದ್ದೆ ಮಾಡ್ತೀನಿ ಅದನ್ನ ತುಂಬ ಇಷ್ಟಪಡ್ತಾರೆ ಅದು ಮನುಷ್ಯನಿಗೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತೆ ಅದರಿಂದ ಒಂದು ತೋಳಿಗೆ ಬಲ ಅಂತ ಹೇಳ್ತಾರೆ ದೇಹಕ್ಕೆ ತಂಪು ಅಂತಲೂ ಹೇಳ್ತಾರೆ ಆದ್ದರಿಂದ ನಾನು ಮನೆಯಲ್ಲಿ ಡೈಲಿ ಒನ್ ಟೈಮ್ ಆದರೂ ನಾನು ಮುದ್ದೆ ಮಾಡೇ ಮಾಡ್ತೀನಿ ಮಾಡಿ ಎಲ್ಲರೂ ಊಟ ಮಾಡ್ತೀವಿ ನಮ್ಮನೇಲಿ ಯಾರೂ ಊಟ ಮಾಡಲ್ಲ ಅನ್ನೋಂಗೇನಿಲ್ಲ ಆದರೆ ಅದಲ್ಲದಂತೆಯೇ ನಾನು ಮಕ್ಕಳಿಗೆ ಪೌಷ್ಟಿಕವಾಗಿ ಏನು ಕೊಡಬೇಕು ಅನ್ನೋದ್ರ ಬಗ್ಗೆನೂ ನಾನು ಇದ್ಮಾಡ್ತೀನಿ ಅದರಲ್ಲಿ ಮಕ್ಕಳು ದೊಡ್ಡೋರಿಗೆ ದೊಡ್ಡೋರಿಗೆ ಏನಪ್ಪ ಅಂತ ಅಂದ್ರೆ ಈ ಗೋಧಿ ಮತ್ತೆ ಹಕ್ಕಿ ಉದ್ದಿನ ಬೇಳೆ ರಾಗಿ ಮತ್ತೆ ಜೀರಿಗೆ ಇದನ್ನೆಲ್ಲ ಹಾಕಿ ಒಂದ್ರೀತಿ ಅದನ್ನು ಹಸಿಟ್ಟು ಬಿಡ್ಸಿರ್ತೀನಿ ಮೆಂತ್ಯ ಹಾಕಿ ಅದರಿಂದ ದೋಸೆ ಮಾಡ್ತೀನಿ ದೋಸೆ ಮಾಡ್ತೀನಿ ಮತ್ತು ಅದರಿಂದ ಮುದ್ದೆ ಮಾಡ್ತೀನಿ ಅದರಿಂದ ಸ್ವೀಟ್ ಮಾಡ್ತೀನಿ ಅದರಿಂದ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ತುಂಬನೇ ಒಳ್ಳೆಯದು ಅದಲ್ಲದಂತನೇ ಮಕ್ಕಳಿಗೆ ಬೇರೆ ಪೌಷ್ಟಿಕ್ವಾಗಿ ಮಾಡ್ತೀನಿ ಪೌಷ್ಟಿಕ್ವಾಗಿ ಮಕ್ಳಿಗೆ ಏನ್ಮಾಡ್ತೀನಪ್ಪ ಅಂತ ಅಂದ್ರೆ ಬಾದಾಮಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಪಿಸ್ತಾ ಒಣ ಕರ್ಜೂರ ಗಸೆ ಗಸೆ ಎಲ್ಲವನ್ನೂ ಹಾಕಿ ಪೌಡ್ರ್ ಮಾಡಿ ಅದನ್ನಿಟ್ಕೊಂಡು ಅದನ್ನಿಟ್ಕೊಂಡು ಅದನ್ನು ಹಾಲು ಹಾಲು ಬಿಸಿ ಮಾಡಿ ಹಾಲಾಕಿ ಅದಕ್ಕೆ ಸಿಹಿ ಏನೂ ಹಾಕೋಲ್ಲ ಹಾಲಾಕಿ ಒಂದು ಸ್ವಲ್ಪ ಬೇಕು ಅಂದರೆ ಸಿಹಿಗೆ ಬೆಲ್ಲ ಹಾಕೊಳ್ಬೋದು ಇಲ್ಲದೇ ಇದ್ದರೆ ಖರ್ಜೂರನೇ ಹಾಕಿರ್ತೀನಲ್ಲ ಅದರಿಂದ ಅದನ್ನು ಮಾಡಿ ಮಕ್ಕಳಿಗೆ ಒಂದೊಂದು ಲೋಟ ಹಾಲ್ಕೊಡ್ತೀನಿ ಕುಡಿಯೋಕ್ಕೆ ಚಿಕ್ಕ್ಮಕ್ಳಿಗೆ ಸ್ವಲ್ಪ ಅದನ್ನೇ ಮಿಕ್ಸ್ ಮಾಡಿ ಆನಂತರ ಸ್ವೀಟ್ ಥರ ಮಾಡಿ ತಿನ್ನಿಸ್ತೀನಿ ಅದರಿಂದ ಮಕ್ಕಳುಗಳು ಚೆನ್ನಾಗಿ ಆರೋಗ್ಯವಾಗಿರ್ತವೆ ಮತ್ತು ಮಕ್ಕಳಿಗೆ ಪೌಷ್ಟಿಕತೆ ಇರೋದ್ರಿಂದ ಮಕ್ಕಳಿಗೆ ಆರೋಗ್ಯದಲ್ಲಿ ಯಾವುದೇ ರೀತಿ ತೊಂದರೆ ಬರೋಲ್ಲ ಅದರಿಂದ ನಾನು ಆ ರೀತಿಯೂ ಮಾಡ್ಕೊಡ್ತೀನಿ ಮತ್ತು ನಮ್ಮನೇಲಿ ತುಂಬನೇ ಇಷ್ಟಪಡುವಂಥದ್ದು ಏನವ್ರು ಕೇಳ್ತಾರೆ ಅದನ್ನು ರಾಗಿ ದೋಸೆ ಮಾಡ್ತೀನಿ ಆ ರಾಗಿ ಎಲ್ಲ ರಾಗಿ ಮತ್ತೆ ಜೀರಿಗೆ ಉದ್ದಿನ ಬೇಳೆ ಮೆಂತ್ಯ ಎಲ್ಲವನ್ನೂ ಬಿಡಿಸಿ ಅದನ್ನು ಇಟ್ಟು ರಾತ್ರಿ ಮಜ್ಜಿಗೆ ಹಾಕಿ ಅದನ್ನ ಕಲಸಿಟ್ಟು ಬೆಳಗ್ಗೆ ಎದ್ದು ಅದಕ್ಕೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕಾಯಿ ತುರಿ ಎಲ್ಲ ಹಾಕಿ ದೋಸೆ ಮಾಡ್ಕೊಡ್ತೀನಿ ಅದು ತುಂಬನೇ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಆ ರೀತಿ ಮಾಡ್ಕೊಡ್ತೀನಿ ನಾನು ಆಮೇಲೆ ಮತ್ತು ಈಗ ಮನೇಲಿ ಸಾಂಬಾರ್ಗಳು ಸಾಂಬರ್ಗಳು ಮಾಡಬೇಕು ಅಂತ ಅಂದ್ರೆ ತರಕಾರಿನೇ ಹೆಚ್ಗೆ ಉಪಯೋಗ್ಸ್ತೀನಿ ತರಕಾರಿ ಎಲ್ಲ ರೀತಿ ತರಕಾರಿನೂ ಉಪಯೋಗ್ಸ್ತೀನಿ ಎಲ್ಲ ರೀತಿ ತರಕಾರಿನೂ ಉಪ್ಯೋಗಿಸ್ತೀನಿ ನಾನು ಬೀನಿಸು ಗೆಡ್ಡೆಕೋಸು ದಪ್ಪ ಮೆಣಸಿನ್ಕಾಯಿ ಕ್ಯಾರೆಟು ಬಿಟ್ರೆಟು ಹಾಗಲಕಾಯಿ ಹೀರೇಕಾಯಿ ಪಡುವಲಕಾಯಿ ನುಗ್ಗೆಕಾಯಿ ಎಲೆಕೋಸು ಎಲ್ಲ ರೀತಿ ತರಕಾರಿನು ಉಪಯೋಗ್ಸೋದ್ರಿಂದ ಆರೋಗ್ಯಕ್ಕೆ ಎಲ್ರಿಗೂ ಅದರಿಂದ ಪೌಷ್ಟಿಕಾಂಶ ಸಿಗುತ್ತೆ ಆಮೇಲೆ ಸೊಪ್ಪು ಸೊಪ್ಪನ್ನು ಉಪಯೋಗಿಸ್ತೀವಿ ಸೊಪ್ಪಲ್ಲಿ ಸಾರು ಮಾಡ್ತೀವಿ ಪಲ್ಯ ಮಾಡ್ತೀವಿ ಮಸಪ್ಪಿನ ಸಾರು ಮಾಡ್ತೀವಿ ಅದರಿಂದ ಗೊಜ್ಗಳು ಮಾಡ್ತೀವಿ ಸೊಪ್ಪಿಂದು ಆ ಥರ ಎಲ್ಲ ಮಾಡ್ತೀವಿ ನಾವು ಎಲ್ಲನೂ ಮಾಡಿ ನಮ್ಮ ನಮಗೇನಪ್ಪ ಅಂದರೆ ಅಡುಗೆ ಮಾಡೋದು ತುಂಬನೇ ಇಷ್ಟ ಅಡುಗೆನ ರುಚಿಯಾಗ್ಮಾಡಿ ಮಾಡೋದ್ರಿಂದಲೂ ಅದರಲ್ಲು ನಮ್ಗೆ ಖುಷಿ ಇರುತ್ತೆ ಆದ್ದರಿಂದ ನಾವು ಎಲ್ಲ ಥರದ ಅಡುಗೆನು ಮಾಡ್ತೀನಿ ಯಾವುದು ಬರೋಲ್ಲ ಅಂತೇನಿಲ್ಲ ಎಲ್ಲವನ್ನೂ ಮಾಡ್ತೀನಿ ಮನೆಯಲ್ಲಿ ಮಾಮೂಲಿ ಏನು ಇದು ಹೊರಗಡೆ ನಮ್ಮನೇಲಿ ತಿಂಡಿ ತಿನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಮಾಡಿದ್ದನ್ನು ತಿನ್ನೋದು ಇಷ್ಟಪಡ್ತಾರೆ ಆದ್ದರಿಂದ ನಾನು ಮಾಡ್ತೀನಿ ತುಂಬ ಚೆನ್ನಾಗೆ ಮಾಡ್ತೀನಿ ಆಮೇಲೆ ಮಾಮೂಲಿ ಹಣ್ಗಳು ಹಣ್ಗಳು ಮನೇಲೆ ಅದರಲ್ಲೇ ಸಲಾಡ್ ಥರ ಮಾಡೋದು ತರಕಾರಿ ಸಲಾಡ್ ಥರ ಮಾಡೋದು ಡ್ರೈ ಫ್ರೂಟ್ಸ್ಗಳಲ್ಲಿ ಸ್ವೀಟ್ಸ್ಗಳು ಮಾಡೋದು ಈ ಥರ ಎಲ್ಲ ಮಾಡ್ತೀನಿ ಮತ್ತು ಗೋಧಿ ಹ್ಞೂ ಗೋಧಿದು ಗೋಧಿದು ಲಾಡು ಆ ಥರ ಎಲ್ಲ ಮಾಡ್ತೀನಿ ಅದರಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಕೊಬ್ಬರಿ ಮತ್ತು ಬೆಣ್ಣೆ ಕಾಯಿಸಿದ ತುಪ್ಪ ಇದನ್ನೆಲ್ಲ ಸೇರಿಸಿ ಡ್ರೈ ಫ್ರೂಟ್ಸು ಆಮೇಲೆ ಬಾದಾಮಿ ಮತ್ತು ಪಿಸ್ತಾ ಗೋಡಂಬಿ ಇದನ್ನೆಲ್ಲ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಅದೂ ಅದನ್ನು ಆ ರೀತಿ ಮಾಡ್ತೀನಿ ನಾನು ಅದರಿಂದ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ನಮ್ಮನೇಲಿ ಇಷ್ಟಪಡ್ತಾರೆ ಎಲ್ಲವನ್ನೂ ಮಾಡ್ತೀನಿ ಹಾಗಲಕಾಯಲ್ಲಿ ಒಂಥರ ಸಾಂಬಾರು ಮಾಡ್ಬೋದು ಅದು ಟೇಸ್ಟಿಯಾಗೂ ಇರುತ್ತೆ ಮತ್ತು ಈ ಸುಗರ್ ಇರೋರಿಗೆ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಇದಿರುತ್ತೆ ಹಾಗಲಕಾಯಿ ಫಸ್ಟು ಹಾಗಲಕಾಯಿನ ನೀಟಾಗಿ ಬೀಜ ಎಲ್ಲ ತೆಗೆದು ಸಣ್ಣಗೆ ಹೆಚ್ಚಿರ್ತೀನಿ ಹೆಚ್ಚಿದ್ದು ಅದನ್ನು ಬಾಣಲೆಯಲ್ಲಿ ಹಾಕಿ ಎಣ್ಣೆ ತುಪ್ಪ ಹಾಕಿ ಎಣ್ಣೆ ತುಪ್ಪ ಬಿಸಿಯಾದ ನಂತರ ಹಾಗಲಕಾಯಿ ಹಾಕಿ ಹಾಗಲ ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿ ಹುರಿದ್ಮೇಲೆ ಹಾಗಲಕಾಯಿ ಹಾಗಲಕಾಯಿ ಫುಲ್ಲು ಕೆಂಪಾಗೋವರೆಗು ಹಾಗಲಕಾಯಿ ಹುರಿತೀನಿ ಹಾಗಲಕಾಯಿ ಹುರ್ದು ಆಮೇಲೆ ಟೊಮೊಟೊ ಹಾಕಿ ಟೊಮೊಟೊ ಹಾಕಿ ಮಸಾಲೆ ತಯಾಸಿಕೊಂಡಿರ್ತೀವಿ ತೆಂಗಿನಕಾಯಿ ಚಕ್ಕೆ ಲವಂಗ ಹಸಿಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಖಾರದ ಪುಡಿ ಎಲ್ಲವೂ ಹಾಕಿ ಆರಿಸಿಟ್ಕೊಂಡಿರ್ತೀವಿ ಆಮೇಲೆ ಹಾಗಲಕಾಯಿ ಚೆನ್ನಾಗಿ ಹುರ್ದು ಹುಳಿ ಹಾಕ್ತೀವಿ ಹುಳಿ ಹಾಕಿ ಹುಳಿ ಬೆಂದ ನಂತರ ಹುಳಿ ಬೆಂದಮೇಲೆ ಇದನ್ನಾಕ್ತೀವಿ ಹುಳಿ ಬೆಂದಾದಮೇಲೆ ಮಸಾಲೆ ಎಲ್ಲ ಹಾಕಿ ಆಮೇಲೆ ಉಪ್ಪಾಕಿ ಕುದಿಸಿ ಅದೊಂಥರ ರೊಟ್ಟಿಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅದನ್ನು ಮಾಡ್ತೀವಿ ಅದುನ್ನು ಮಾಡ್ತೀವಿ ಆಮೇಲೆ ಸೊಪ್ಪುಗಳಲ್ಲಿ ಪಲ್ಯ ಮಾಡ್ತೀವಿ ಸೊಪ್ಪಿನ ಪಲ್ಯ ಅಂತ ಅಂದ್ರೆ ನುಗ್ಗೆ ಸೊಪ್ಪಿನ ಪಲ್ಯ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟಾಗೂ ಇರುತ್ತೆ ಎಲ್ಲದುಕ್ಕೂ ತುಂಬ ಚೆನ್ನಾಗಿರುತ್ತದು ಸೊ ನುಗ್ಗೆ ಸೊಪ್ಪೊಂದು ಪಲ್ಯ ಮಾಡ್ತೀವಿ ಸೊಪ್ಪು ಕಿತ್ಕೊಂಡು ಬಂದು ಸೊಪ್ಪೆಲ್ಲ ಬಿಡ್ಸಿ ಸೊಪ್ಪೆಲ್ಲ ಬಿಡ್ಸು ಅದನ್ನು ತೊಳೆಯೋದು ತೊಳೆಯೋದಿಲ್ಲ ಅದಕ್ಕೆ ಅದು ಹೆಸ್ರ್ಕಾಳು ಬೇಳೆ ಬಟಾಣಿಕಾಳು ಎಲ್ಲವನ್ನೂ ಹಾಕಿ ನೀರು ಕುದಿಯೋಕ್ಕಿಟ್ಟು ಅದನ್ನು ಹಾಕಿ ಕಾಳು ಸ್ವಲ್ಪ ಬೆಂದಮೇಲೆ ಸೊಪ್ಪಾಕಿ ಅದನ್ನ ಬೆಂದ್ಮೇಲೆ ಉಪ್ಪಾಕಿ ಅದನ್ನ ತೆಗೆದು ಬಸಿದು ಅದನ್ನು ಬೇರೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀವಿ ಸಾಸ್ ಎಣ್ಣೆ ಸಾಸಿವೆ ಮೆಣಸಿನ್ಕಾಯಿ ಈರುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕಾಯಿ ತುರಿ ಎಲ್ಲವನ್ನು ಹಾಕಿ ಸೊಪ್ಪಲ್ಲಿ ಪಲ್ಯ ಮಾಡ್ತೀವಿ ಪಲ್ಯ ಪಲ್ಯ ಮಾಡಿ ಉಪ್ಸಾರು ಮಾಡ್ತೀವಿ ಉಪ್ಪು ಸಾಂಬಾರ್ಗೆ ಖಾರ ಖಾರ ಆಡಿಸ್ತೀವಿ ಅದಕ್ಕೆಲ್ಲ ಮಾಮೂಲಿ ಜೀರ್ಣ ಆಗೋ ಅಂಥದ್ದು ಪದಾರ್ಥ ಆದರೂನು ಉಪ್ಸಾರು ಅಂತ ಅಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಜೀರ್ಣ ಚೆನ್ನಾಗಾಗುತ್ತದು ಅದಕ್ಕೆ ಮಾಮೂಲಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಕೊತ್ತಂಬ್ರಿ ಸೊಪ್ಪು ಹುಣಸೆ ಹಣ್ಣು ಕರ್ಬೇವಿನ ಸೊಪ್ಪು ಒಣ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯ್ನ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾಣ್ಲಿಲಿ ಹುರ್ದು ಅದನ್ನೆಲ್ಲ ಆಡಿಸಿ ಮಾಡಿರ್ತೀವಿ ಅದ್ರ ಜೊತೆಗೆ ನಾವೇನಪ್ಪ ಅಂತ ಅಂದ್ರೆ ಉಪ್ಸಾರು ನುಗ್ಗೆಸೊಪ್ಪಿನ ಪಲ್ಯ ಅದಕ್ಕೆ ನುಗ್ಗೆಸೊಪ್ಪಿನ ಪಲ್ಯದ ಜೊತೆಗೆ ಉಪ್ಸಾರು ಜೊತೆಗೆ ನಾವು ಕಾಯ್ಸಿರೋ ತುಪ್ಪ ಇರುತ್ತೆ ತುಪ್ಪ ಮತ್ತೆ ನಿಂಬೆಹಣ್ಣು ಹಾಕೊಂಡು ಊಟ ಮಾಡಿದ್ರೆ ಅದು ಸ್ವಲ್ಪ ಊಟವೂ ಜಾಸ್ತಿ ಮಾಡ್ಬೋದು ಅವಾಗ ರಾಗಿ ಮುದ್ದೆ ಮಾಡಿರ್ತೀವಿ ರಾಗಿ ಮುದ್ದೆಲಿ ಊಟ ಪಲ್ಯ ಎಲ್ಲ ಕಮ್ಮಿ ಊಟ ಮಾಡೋರು ಸ್ವಲ್ಪ ಜಾಸ್ತಿಯೇ ಊಟ ಮಾಡ್ತಾರೆ ಆರೋಗ್ಯಕ್ಕೂ ತುಂಬನೇ ಒಳ್ಳೆಯದು ಅದನ್ನೂ ಅದನ್ನು ಮಾಡ್ತೀವಿ ಮತ್ತು ಈ ಕಾಳುಗಳನ್ನೆಲ್ಲ ಮೊಳಕೆಕಟ್ಟಿ ಅದರಲ್ಲೂ ಇದಿರುತ್ತೆ ಅಂತ ಹೇಳ್ತಾರೆ ಅದರಿಂದ ನಾವು ಕಾಳ್ಗಳು ಮೊಳಕೆ ಕಟ್ಟಿ ಹುರುಳಿ ಬೇಳೆ ಸಾರು ಆ ಥರ ಸಾಂಬಾರು ಮಾಡ್ತೀವಿ ಹೆಸ್ರ್ಕಾಳು ಕಡಲೆಕಾಳು ಅವರೆಕಾಳು ತಣ್ಣಿಕಾಳು ತಣ್ಣಿಕಾಳು ಹುರುಳಿ ಕಾಳು ಎಲ್ಲವನ್ನೂ ನಾವು ಅದನ್ನು ರಾತ್ರಿಯೇ ನೆನೆ ಹಾಕಿ ಎಲ್ಲ ಚೆನ್ನಾಗಿ ಸೋಸಿ ನೆನೆ ಹಾಕಿರ್ತೀವಿ ನೆನೆ ಹಾಕಿ ಅದನ್ನು ನೆಂದ ಬೆಳಗ್ಗೆ ಹೊತ್ಗೆ ನೆಂದಿರೋದನ್ನ ತೊಳೆದು ನೀಟಾಗಿ ಒಂದು ಬಟ್ಟೆಗಾಕಿ ಕಟ್ಟಿ ಅದನ್ನು ಮೊಳಕೆಗೆ ಅಂತ ಇಡ್ತೀವಿ ಮೊಳಕೆಗಿಟ್ಮೇಲೆ ಇವತ್ತು ಮೊಳಕೆ ಬಟ್ಟೆ ಕಟ್ಟಿಟ್ರೆ ಅದು ನಾಳೆ ಮೊಳಕೆ ಬರುತ್ತೆ ಆ ಮೊಳಕೆ ಬಂದಿದ್ದನ್ನ ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಅದರಿಂದ ಸಾಂಬಾರು ಮಾಡ್ಬೋದು ಮತ್ತು ಅದನ್ನು ಉರ್ದಿರೋದನ್ನು ಅದೇ ಥರ ಕಾಳನ್ನ ಒಯ್ದು ಇದ್ಮಾಡ್ಬೋದು ಅದನ್ನು ಸಾಂಬಾರು ಮಾಡ್ತೀವಿ ಅದಕ್ಕೆ ಮಾಮೂಲಿ ಹತ್ತು ಅದಕ್ಕೆ ಏನು ತರಕಾರಿ ಬೇಕು ಅದನ್ನೇ ಹಾಕೋದು ಆಲೂಗಡ್ಡೆ ಬದನೆಕಾಯಿ ದಪ್ಪ ಮೆಣಸಿನ್ಕಾಯಿ ಈ ಥರ ಎಲ್ಲ ಹಾಕಿ ಅದನ್ನು ಪ ಮಾಮೂಲಿ ಇದೂ ಮಸಾಲೆಗೆ ಆರ್ಸ್ಕೊಳ್ತೀವಿ ಫಸ್ಟು ಚಕ್ಕೆ ಲವಂಗ ಶುಂಠಿ ಕೊತ್ತಂಬ್ರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಈರುಳ್ಳಿ ಇದನ್ನೆಲ್ಲ ಅರ್ಶ್ನದ ಪುಡಿ ಮೇಯ್ನು ಮೇಯ್ನ್ ಇಂಪಾರ್ಟೆಂಟಾಗಿ ಅರ್ಶ್ನದ ಪುಡಿ ಎಲ್ಲವನ್ನು ಹಾಕಿ ಅರಶಿನ ಈರುಳ್ಳಿ ಆ ಥರ ಮಾಡ್ತೀವಿ ಅರಶಿನ ಈರುಳ್ಳಿ ಮಾಡಿ ಅರಶಿನ ಈರುಳ್ಳಿ ಮಾಡಿ ಒಲೆ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾಳೆಲ್ಲ ಹಾಕಿ ಕಾಳು ಚೆನ್ನಾಗಿ ಹುರ್ದು ಅದಕ್ಕೆ ಅರಶಿನ ಈರುಳ್ಳಿ ಹಾಕ್ತೀವಿ ಅದಾದ ಮೇಲೆ ಅದು ಚೆನ್ನಾಗಿ ಡ್ರೈ ಆಗಿ ಇದಾಗೋಗಂಟ ಸ್ವಲ್ಪ ಬೇಯಿಸ್ತೀವಿ ಬೆಂದಮೇಲೆ ನ ಟೊಮೊಟೊ ಮತ್ತೆ ಖಾರದ ಪುಡಿ ಎರಡೂನು ರುಬ್ಕೊಂಡಿರ್ತೀವಿ ರುಬ್ಬಿಕೊಂಡು ಅದು ಬೆಂದಮೇಲೆ ಅದನ್ನ ಹಾಕ್ತೀವಿ ಅದಾಕಿದ್ಮೇಲೆ ಕಾಯಿ ಕಾಯಿ ಆಡ್ಸಾಕ್ತೀವಿ ಕಾಯಿ ಆಡ್ಸಾಕ್ತೀವಿ ಕಾಯಿ ಆಡ್ಸಾಕಿದ್ಮೇಲೆ ಅದಕ್ಕೆ ಲಾಸ್ಟಲ್ಲಿ ಉಪ್ಪಾಕ್ತೀನಿ ಅದು ಸಾಂಬಾರು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅನ್ನೋದ್ಕಿಂತಲೇ ಆರೋಗ್ಯಕ್ಕೆ ಒಳ್ಳೆಯದು ಪೌಷ್ಟಿಕಾಂಶ ಇರುತ್ತೆ ಕಾಳಿಂದು ಎಲ್ಲ ಥರ ಕಾಳ್ಗಳು ಇರೋದರಿಂದ ಅದರಲ್ಲಿ ಪೌಷ್ಟಿಕಾಂಶ ಅದು ಚೆನ್ನಾಗಿರುತ್ತೆ ಅದರಲ್ಲೂ ಇದ್ಮಾಡ್ಬೋದು ಅದರಿಂದ ಆ ಥರನೂ ಮಾಡ್ತೀವಿ ಅದಾದ್ಮೇಲೆ ಈಗ ತಿಳಿ ಸಾಂಬಾರು ಆ ಥರ ಮಾಡ್ತೀವಿ ಅದು ಅಷ್ಟೇ ಅದುಕ್ಕೂ ತಿಳಿ ಸಾಂಬಾರು ಅಂದರೆ ಬೇಳೆ ಒಲೆ ಮೇಲೆ ಕುಕ್ಕರ್ ಇಡ್ತೀವಿ ಒಲೆ ಮೇಲೆ ಕುಕ್ಕರ್ ಇಡ್ತೀವಿ ಕುಕ್ಕರ್ಗೆ ಮಾಮೂಲಿ ಬಿಸ್ನೀರು ಕಾಯಿಸಿದ್ಮೇಲೆ ಬೇಳೆ ಹಾಕ್ತೀವಿ ಬೇಳೆ ಬೇಳೆ ನಂತರ ಈರುಳ್ಳಿ ಟೊಮೊಟೊ ಇನ್ ಟೊಮೊಟೊ ಹಸ್ರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಇದರಲ್ಲಿ ಕೂಗಿಸ್ತೀವಿ ಕುಕ್ಕರಲ್ಲಿ ಕೂಗಿಸ್ತೀವಿ ಬೆಂದಾದ್ಮೇಲೆ ಅದಕ್ಕೆ ಸಪ್ರೇಟು ಪುನಃ ಬೇರೆಯೇ ಸ್ವಲ್ಪ ಎಣ್ಣೆ ಹಾಕೊಂಡು ಜೀರಿಗೆ ಮೆಣಸೆಲ್ಲ ಪುಡಿ ಮಾಡಿ ಜೀರಿಗೆ ಮೆಣಸೆಲ್ಲ ಪುಡಿ ಮಾಡಿ ಅದು ಪುಡಿ ಮಾಡಿದ್ದನ್ನು ಆ ಕೂಗಿದ್ದಿದ್ರೆ ಜೊತೆಗೆ ಹಾಕಿ ಅದನ್ನು ಬೇಯಿಸಿ ಸ್ವಲ್ಪ ಹುಣಸೆ ಹಣ್ಣು ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೀವಿ ಹುಣ್ಸೆ ಹಣ್ಣು ಹಾಕ್ಬಿಟ್ಟು ಅದನ್ನು ಬೇಯಿಸಿ ಚೆನ್ನಾಗಿ ಕೊನೆಲಿ ಲಾಸ್ಟ್ ಒಂದ್ರಲ್ಲು ಒಂದು ಒಗ್ಗರಣೆ ಕೊಡ್ತೀವಿ ಒಂದು ಒಗ್ಗರಣೆ ಕೊಡ್ತೀವಿ ಏನಪ್ಪ ಅಂದರೆ ಅದಕ್ಕೆ ಸ್ವಲ್ಪ ತುಪ್ಪ ಎಣ್ಣೆ ಸಾಸಿವೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲವನ್ನೂ ಹಾಕಿ ಅದಕ್ಕೆ ಒಗ್ಗರಣೆಗೆ ಹಾಕಿದ್ರೆ ತಿಳಿಸಾರು ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಆರೋ ಮೈಗೂ ಒಳ್ಳೆಯದಾಗುತ್ತೆ ದೇಹದಲ್ಲಿ ಏನೇ ಅಜೀರ್ಣ ಇದ್ದರೂನು ಅದನ್ನು ಅದರಿಂದ ನಿವಾರಣೆ ಆಯ್ತದೆ ಈಗ ಗ್ಯಾಸ್ಟಿಕು ಆ ಥರ ಎಲ್ಲ ಆಗೋದೆಲ್ಲ ಆ ಥರ ಸಾಂಬಾರೆಲ್ಲ ತಿಂದರೆ ಏನೂ ಇದಾಗೋಲ್ಲ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಚೆನ್ನಾಗಿ ಆರೋಗ್ಯ ಆರೋಗ್ಯವಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಆ ಸಾಂಬಾರು ಅದರಲ್ಲು ನಾವು ಆ ಥರ ಮಾಡ್ತಾಯಿರ್ತೀವಿ ಅಲ್ಲಲ್ಲೇ ಸ್ ಇಷ್ಟೂ ಮಾಡ್ತೀನಿ ಆಮೇಲೆ ಮತ್ತು ಈ ಗೋಧಿ ಇದು ಚಪಾತಿ ಗೋಧಿದು ಚಪಾತಿ ಮಾಡ್ತೀನಿ ಗೋಧಿ ಹಸಿಟ್ಟು ಗೋಧಿ ಹಸಿಟ್ಟು ಬೀಸ್ತೀವಿ ಬೆ ತಂದು ಹಸಿಟ್ಟು ತಂದು ಅದಕ್ಕೆ ಒಂದು ಸ್ವಲ್ಪ ನೀರಿಟ್ಟು ನೀರೊಳಗಡೆ ಉಪ್ಪು ತುಪ್ಪ ಮತ್ತು ಎಣ್ಣೆ ಎಲ್ಲವನ್ನೂ ಹಾಕಿ ಗೋಧಿನ ಹಸಿಟನ್ನು ಚೆನ್ನಾಗಿ ಅದನ್ನು ಕಲಸಿ ಒಂದು ಅರ್ಧ ಗಂಟೆ ಇಟ್ಬಿಡ್ತೀನಿ ಅರ್ಧ ಗಂಟೆ ಇಟ್ಟಾದ್ಮೇಲೆ ಅದನ್ನು ಅರ್ಧ ಗಂಟೆ ಇಟ್ಮೇಲೆ ಚಪಾತಿ ಹಾಕ್ತೀನಿ ಚಪಾತಿಗೆ ಚಪಾತಿ ಮಾಡಿ ತಿಂತೀವಿ ಒನ್ ಟೈಮ್ ಚಪಾತಿ ಮಾಡಿದ್ರೆ ಇನ್ನೊಂದು ಟೈಮ್ ಮುದ್ದೆ ಮಾಡ್ತೀವಿ ಒನ್ ಟೈಮ್ ಚಪಾತಿ ಒನ್ ಟೈಮ್ ಮುದ್ದೆ ಒನ್ ಟೈಮು ಕಾಳಿನ ಸಾಂಬಾರು ಈ ಥರ ಎಲ್ಲ ಮಾಡ್ತಾಯಿರ್ತೀವಿ ಮನೆಯಲ್ಲಿ ಅಂದರೆ ಎಲ್ಲವೂ ನಾವು ಮಾಡಬೇಕು ಅಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗೋ ಅಂತದನ್ನೆ ಮಾಡೋಕ್ಕೆ ಆದಷ್ಟು ಇದು ಮಾಡ್ಕೊಳ್ತೀವಿ ನಾವು ಆ ಥರ ಮಾಡ್ತೀನಿ ಮತ್ತು ಇದು ಪಲಾವೆಲ್ಲ ಮಾಡ್ತಾಯಿರ್ತೀವಿ ಪಲಾವು ಅಂತ ಅಂದ್ರೆ ಮಾಮೂಲಿ ತರಕಾರಿ ಬಟಾಣಿ ಫಸ್ಟ್ ಏನಪ್ಪ ಮಾಡ್ತೀನಿ ಅಂದರೆ ರಾತ್ರಿ ಹೊತ್ತು ಇಲ್ಲ ಹಸಿಕಾಳು ಹಿಡ್ದಿಟ್ಟಿರ್ತೀನಿ ಇಲ್ಲ ಬಟಾಣಿ ಇಟ್ಟಿರ್ತೀನಿ ನೆನೆ ಹಾಕಿರ್ತೀನಿ ಬೆಳಗ್ಗೆ ಎದ್ದು ಪ್ರತಿಯೊಂದು ತರಕಾರಿನು ಎಲ್ಲ ಉತ್ತರಿಸ್ತೀನಿ ಎಲ್ಲ ಉತ್ತರ್ಸಿ ಅದಕ್ಕೆ ಕ್ಯಾರೇಟು ಬಿಟ್ರೇಟು ಬೀನಿಸು ಆಲೂಗೆಡ್ಡೆ ಬದನೇಕಾಯಿ ದಪ್ಪ ಮೆಣಸಿನ್ಕಾಯಿ ಎಲೆಕೋಸು ಈ ಥರ ಎಲ್ಲ ತರ್ಕಾರಿಯನ್ನೆಲ್ಲ ಹೆಚ್ಚಿಟ್ಕೊಳ್ತೀನಿ ಹೆಚ್ಚಿಟ್ಕೊಂಡು ಅದನ್ನು ಹೆಚ್ಚಿಟ್ಕೊಂಡು ಒಲೆ ಮೇಲೆ ಎಣ್ಣೆ ಹಾಕಿ ಎಣ್ಣೆ ತುಪ್ಪ ಎರಡನ್ನೂ ಹಾಕಿ ಫಸ್ಟು ಈರುಳ್ಳಿ ಟೊಮೊಟೊ ಹಾಕ್ತೀನಿ ಆಮೇಲೆ ಬಟಾಣಿ ಮತ್ತೆ ತರಕಾರಿ ಎಲ್ಲವನ್ನೂ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀವಿ ಪ್ರೈ ಮಾಡಿದ್ಮೇಲೆ ಅದಕ್ಕೆ ಮಸಾಲೆ ತಯಾರಿಸಿರ್ತೀವಲ್ಲ ಆ ಮಸಾಲೆ ಎಲ್ಲ ಹಾಕಿ ಅದಕ್ಕೆ ತಡೆವಷ್ಟು ನೀರು ನಾವು ಎಷ್ಟಕ್ಕೆ ಅಳತೆ ಇಟ್ಕೊಂಡಿರ್ತೀವೋ ಅಕ್ಕಿ ಎಷ್ಟು ಬೇಕು ಅಂತ ನಮ್ಮನೆಗೆ ಅಷ್ಟಕ್ಕೆ ತಡೆವಷ್ಟು ನೀರಾಕಿರ್ತೀವಿ ನೀರಾಕಿ ಅದನ್ನು ಚೆನ್ನಾಗಿ ಬೇಯಿಸಿ ಅದ್ರ್ಮೇಲೆ ಉಪ್ಪಾಕಿ ಅದರ್ಮೇಲೆ ಪುನಃ ಅಕ್ಕಿ ಎಲ್ಲ ಹಾಕಿ ಅಕ್ಕಿ ಹಾಕ್ತೀನಿ ಆಮೇಲೆ ಅನ್ನ ಚೆನ್ನಾಗಾಗುತ್ತೆ ಅದು ಪೌಷ್ಟಿಕವಾಗಿರುತ್ತೆ ಯಾಕೆಂದ್ರೆ ಎಲ್ಲ ತರಕಾರಿ ಮತ್ತೆ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬ್ರಿ ಸೊಪ್ಪು ಎಲ್ಲವೂ ಅದರಲ್ಲಿರೋದ್ರಿಂದ ಅದನ್ನ ಚೆನ್ನಾಗಿ ಪೌಷ್ಟಿಕ ಅಂಶದ್ದು ಇದಾಗಿರುತ್ತೆ ಆದ್ದರಿಂದ ಅದನ್ನು ತಯಾರಿಸ್ತೀವಿ ನಾವು ಮನೆಯಲ್ಲೆಲ್ಲರೂನು ಆರೋಗ್ಯಕರವಾದದ್ದೇ ಸ್ವಲ್ಪ ಜಾಸ್ತಿ ಮನೇಲಿ ಮಾಡುವಂಥದ್ದು ನಾವು ಅದರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗಿರ್ಬೇಕು ಇನ್ನೊಬ್ಬರು ಆಕಸ್ಮಿಕ ಮನೆಗೆ ಬಂದರು ಮಾಡಿದ್ರೂನುವೇ ಅವ್ರಿಗು ಹಾ ಆಹಾರದಿಂದ ಏನೂ ತ ಅಜೀರ್ಣ ಆಗೋದಾಗಲಿ ಇದಾ ಗ್ಯಾಸ್ಟಿಕ್ ಆಗೋದಾಗಲಿ ಆ ಥರ ಏನೂ ಆಗಬಾರ್ದು ಆ ರೀತಿಯಲ್ಲಿ ಮಾಡೋಕೆ ನಾವು ಇಷ್ಟಪಡ್ತೀವಿ ಅದೇ ನಮ್ಮನೆಯಲ್ಲಿ ಮಾಡೋದು ಅಂದರೆ ಮಕ್ಕಳು ಸಣ್ಣ ಮಕ್ಳು ಇದ್ದಾರೆ ನಮ್ಮನೆಗಳಲ್ಲೂನು ಮಕ್ಕಳಿಗೆಲ್ಲ ಮಾಮೂಲಿ ಹಣ್ಗಳು ಡ್ರೈ ಫ್ರೂಟ್ಸ್ಗಳು ಈ ಥರ ಎಲ್ಲ ಅವ್ರ್ಗೆ ಯಾವ ರೀತಿ ಮಕ್ಳು ಇಷ್ಟಪಡ್ತಾರೆ ಇಲ್ಲ ಅದನ್ನ ಯಾವ ರೀತಿ ಕೊಟ್ಟರೆ ಮಕ್ಕಳಿಗೆ ಒಳ್ಳೆಯದು ಆ ರೀತಿಯೇ ನಾವು ಮಕ್ಕಳಿಗೆ ಕೊಡೋಕಿಷ್ಟ ಪಡ್ತೀವಿ ಕೊಡೋಕಿಷ್ಟ ಪಡ್ತೀವಿ ಕೊಡ್ತೀವಿ ಇಷ್ಟೂ ನಾವು ಈ ರೀತಿ ಮಾಡ್ತೀವಿ ಆದ್ದರಿಂದ ನಾ ನಮ್ಮನೆಗಳೆಲ್ಲವೂ ನಾವು ಮಾಡೋದನ್ನು ಹೊರ್ಗಡೆ ಯಾರೂ ಆ ರೀತಿ ತಿನ್ನೋಲ್ಲ ಏನಪ್ಪ ಅಂದರೆ ಹೊರ್ಗಡೆ ಈಗ ತಿನ್ನೋಕ್ಕೋದ್ರೆ ಮನೇಲಿ ಮಾಡೋದು ಆರೋಗ್ಯಕರವಾಗಿರ್ತದೆ ಆದ್ದರಿಂದ ಮನೇಲಿ ತಿನ್ನೋದೆ ಒಂದು ಒಳ್ಳೆ ಉತ್ತಮವಾದ ಆಹಾರ ಅಂತ ತಿಳಿಯೋದರಿಂದ ಮನೇಲಿ ಮನೇಲೆ ಇಷ್ಟ ಊ ಟೈಮ್ನು ನಮ್ಮನೆಗಳಲ್ಲಿ ಮನೇಲೆ ಊಟ ಮಾಡೋದು ಹೊರ್ಗಡೆ ಆ ಥರ ಏನು ಊಟ ಮಾಡೋಲ್ಲ ಅವರೇ ಕೇಳ್ತಾರೆ ಇದ್ಮಾಡು ಅದ್ಮಾಡು ಆಮೇಲೆ ಪೊಂಗಲ್ ಮಾಡ್ತೀವಿ ನಾವು ಪೊಂಗಲ್ ಮಾಡ್ತೀವಿ ಅದು ತುಂಬನೇ ಇದಾಗಿರುತ್ತದೆ ಅದು ಪೊಂಗಲ್ ಮಾಡ್ತೀವಿ ಅಂದರೆ ಹೆಸ್ರು ಬೇಳೆ ಉಪಯೋಗಿಸ್ತೀವಿ ಜೀರಿಗೆ ಮೆಣಸು ಹೆಸ್ರು ಬೇಳೆ ಹೆಸ್ರು ಬೇಳೆ ಇಂಥದ್ದನ್ನೆಲ್ಲ ಉಪಯೋಗ್ಸಿ ಗೋಡಂಬಿ ಈ ಥರ ಉಪಯೋಗಿಸ್ತೀವಿ ಹೆಸ್ರು ಬೇಳೆ ಉಪಯೋಗ್ಸೋದ್ರಲ್ಲಿ ಈ ಪೊಂಗಲ್ ಮಾಡೋದು ಅಂದರೆ ಒಲೆ ಮೇಲೆ ನೀರಿಟ್ಟು ಹೆಸ್ರು ಬೇಳೆ ಹಾಕಿ ಅದಾಗಿ ಅದಕ್ಕೇನೆ ಇದು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅರ್ಶ್ನದ ಪುಡಿ ಸ್ವಲ್ಪ ತುಪ್ಪ ಹೆಸ್ರು ಬೇಳೆ ಎಲ್ಲ ಬಿಸಿ ಮಾಡಿ ಎಲ್ಲ ಹಾಕ್ತೀವಿ ಹಾಕಿ ಅದನ್ನು ಕೂಗಿಸಿ ಜೀರಿಗೆ ಮೆಣಸು ಸ್ವಲ್ಪ ತುಪ್ಪದಲ್ಲಿ ಹುರ್ದು ಅದನ್ನು ಪುಡಿ ಮಾಡಿ ಪುಡಿ ಮಾಡಿ ಅದು ಕೂಗ್ಸಿದ ನಂತರ ಆ ಪುಡಿ ಹಾಕಿ ಅದಕ್ಕೆ ಕೊಬ್ಬರಿ ಕೊಬ್ಬರಿ ಹಾಕ್ತೀವಿ ಕೊಬ್ಬರಿ ಹಾಕಿ ಅದನ್ನ ಕೂಗಿಸಿ ಅದಕ್ಕೆ ಅಕ್ಕಿ ಎಲ್ಲ ತೊಳೆದಾಕಿ ಪೊಂಗಲ್ ಮಾಡ್ತೀವಿ ಪೊಂಗಲ್ ಮಾಡ್ತೀವಿ ಅದು ಆರೋಗ್ಯಕ್ಕೆ ತುಂಬ ಚೆನ್ನಾಗಿರ್ತದೆ ಪೌಷ್ಟಿಕ ಈ ಹೆಸ್ರು ಬೇಳೆ ಹಾಕೋದ್ರಿಂದ ಅದು ಪೌಷ್ಟಿಕ ಆಹಾರ ಆಗಿರುತ್ತೆ ಆದ್ದರಿಂದ ಆ ರೀತಿ ಮಾಡ್ತೀವಿ ನಾವು ನಮ್ಮನೆಯಲ್ಲೆಲ್ಲ ಇದೇ ರೀತಿ ನಾವು ಅಡುಗೆ ಅಡುಗೆಯಲ್ಲಂತೂ ಚೆನ್ನಾಗಿ ಮಾಡ್ತೀವಿ ಎಲ್ಲಾದರೂನು ನಮ್ಮನೆಲಿ ಚೆನ್ನ ನಾವು ಮಾಡೋ ಅಡುಗೆ ಮತ್ತೆ ಹೊರ್ಗಡೆಯೂ ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀರ ಅಂತ ಹೇಳ್ತಾರೆ ನಾವು ಅದ್ರಲ್ಲಿನೂ ಎಲ್ಲ ಈ ರೀತಿ ಪೌಷ್ಟಿಕವಾಗಿರೋ ಆಹಾರವೇ ಉಪಯೋಗ್ಸಿ ತರಕಾರಿ ಮತ್ತು ಡ್ರೈ ಫ್ರೂಟ್ಸು ಹಣ್ಣುಗಳು ಈ ಥರನೇ ಉಪಯೋಗ್ಸಿ ಮಾಡೋದು ಜಾಸ್ತಿ